ಹಲೋ ಬುಕ್ಕಿಂಗ್ ಕೌಂಟರ್ ಹೌದು ರೀ ಹೇಳಿರಿ ಓಕೆ ಧಾರವಾಡದಿಂದ ಅದೇ ಹುಬ್ಬಳ್ಳಿಯಿಂದ ಬರುತ್ತೆ ರೀ ನಿಮ್ಗೆ ಯಾವ್ದು ಬೇಕು ಸ್ಲೀಪರ್ ಬೇಕಾ ಎ ಸಿ ಬೇಕಾ ಎ ಸಿ ಫಸ್ಟ್ ಸೆಕೆಂಡ್ ತರ್ಡ್ ಯಾವ್ದು ಬೇಕು ನಿಮ್ಗೆ

ಈಗ ನಿಮಿಗೆ ಯಾವತ್ತು ಹೋಗಬೇಕಾಗಿತ್ತು ಅಲ್ಲ ಅಂದರೆ ಈಗ ಬಿಡೋದು ಇವತ್ತೇನೆ ಇವತ್ತೆ ಬಿಡ್ತದಾ ಸೊ ನೀವು ನಿಮ್ಗೆ ಹೆಂಗೆ ಬೇಕು ಇವತ್ತು ಇವತ್ತು ಹೋಗಬೇಕು ನಾಳಿಗೆ ಹೋಗಬೇಕು

ಹೌದೌದು ಅದಕ್ಕೆ ಕನ್ಸಿಡ್ರ್ ಅದೇ ಆಗುತ್ತೆ ಅದನ್ನು ಕೇಳ್ತಿರೋದು ರೀ ನೀವು ಯಾವತ್ತು ಹೋಗ್ಬೇಕಂತ ಹೇಳಿ ಇವತ್ತು ನೈಟ್ ಹೋಗೋದಿದ್ರೆ ಓಕೆ ನೀವು ಹೆಂಗೆ ಎಷ್ಟು ಜನ ಹೋಗೋವ್ರು ಮೂರು ಜನನಾ ಸರಿ ಅಡಲ್ಟ್ ಎಷ್ಟು ಚೈಲ್ಡ್ ಎಷ್ಟು ಓಕೆ ಚೈಲ್ಡಿದ್ದು ಏಜು ಸರಿ ನಾ ಒಂದೇ ನಿಮಿಷ ಚೆಕ್ ಮಾಡ್ತೇನೆ ರೀ ಸರಿ ಹುಬ್ಬಳ್ಳಿಯಿಂದ ಬಿಡುತ್ತೆ ರಾತ್ರಿ ಒಂಬತ್ತು ಹದಿನೈದಕ್ಕ ಬೇರೆ ಟ್ರೈನ್ ಇದೆ ಅದು ಲೇಟಾಗತ್ತೆ ಸ್ವಲ್ಪ್ ಮುಟ್ಲಿಕ್ಕೆ ಲೇಟ್ ಆಗುತ್ತೆ ಒಂಬತ್ತು ಹದಿನೈದಕ್ಕೆ ಒಂದಿದೆ ಒಂಬತ್ತು ಹದಿನೈದಕ್ಕೆ ಒಂದಿದೆ ಅದು ಮುಂಜಾನೆ ನಾಲ್ಕುವರೆಗೆ ಮುಟ್ಟತ್ತೆ ನೀವು ಎಷ್ಟೊತ್ತಿಗೆ ಮುಟ್ಟಬೇಕು ಸರಿ ಒಂಬತ್ತು ಹದಿನೈದಕ್ಕಿದೆ ಒನ್ ಸಿಕ್ಸ್ ಫೈವ್ ನೈನ್ ಜೀರೋ ಅಂತ ಟ್ರೈನ್ ನಂಬರು ಮೂರು ಸೀಟ್ ಅವೈಲಬಲ್ ಆಗುತ್ತೆ ಎರಡು ಅಡಲ್ಟು ಒಂದು ಚೈಲ್ಡು ಸರಿನಾ ಪ್ರಿಫರೆನ್ಸ್ ಲೋವರ್ ಬೇಕಾ ಸರಿ ಸರಿ ಸರಿ ನಾನು ಚೆಕ್ ಮಾಡ್ತೀನಿ ರೀ ಯಾಕಂದರೆ ಲೋವರ್ ಪ್ರಿಫರೆನ್ಸ್ ಎರಡು ಬೇಕಾ ಒಂದೇ ಸಾಕಾ ಸರಿ ಸರಿ ಆಯಿತು ಸೊ ರೇಟ್ ಫೇರ್ ಇದೆ ನೋಡಿರಿ ಫೇರು ತ್ರಿ ಫಿಫ್ಟಿ ಫೈವ್ ಪರ್ ಹೆಡ್ ಅಡಲ್ಟ್ ತ್ರಿ ಫಿಫ್ಟಿ ಫೈವ್ ಎರಡು ಹಾಂ ಸ್ಲೀಪರ್ ಮ ಮುನ್ನೂರು ಐವತ್ತೈದು ರಿಸರ್ವೆಷನ್ ಹೌದು ನಾರ್ಮಲ್ ಅಂತಂದರೆ ಒನ್ ನೈನ್ಟಿ ಅದನ್ನ ಕೌಂಟ್ರಿಗೆ ಬಂದೇ ತಗೋಬೇಕು ನೀವು ಹ್ಞೂ ಸರಿ